ಅಜ್ಞಾತ ಮತ್ತು ದೂರದ ಗ್ರಾಮಗಳ ನಿವಾಸಿಗಳಿಗೆ ಕ್ರೀಡೆಗಳು ಬಹುಮುಖ್ಯ ಒಂದು ಆಧಾರವಾಗಿದೆ ಎಂದು ಹೇಳಬಹುದು ಕ್ರೀಡೆಗಳು ಮನಸ್ಸಿನ ಒತ್ತಡವನ್ನು ನಿವಾರಣೆ ಮಾಡುತ್ತದೆ ಹಾಗು ಮನಸ್ಸಿನ ಒಂದು ಕಠಿಣತೆಯನ್ನು ಕಡಿಮೆ ಮಾಡುತ್ತವೆ ಹಾಗು ದೇಹವು ಬಲವಾಗುತ್ತದೆ ಆರೋಗ್ಯವಾಗಿ ಇರಬಹುದು ಹಾಗೂ ಇದು ಒತ್ತಡ ನಿವಾರಣೆಯ ಒಂದು ಸಾಧನವಾಗಿದೆ ಎಂದು ಹೇಳಬಹುದು